ನಾವು ಮದುವೆ ಮಾಡೊಕಂದ್ರ ಎಲ್ಲರು ಹಿರಿಯರು ಕುಂತ್ಕಂಡು ಚೆನ್ನಾಗ್ ಮಾತು ಕತೆ ಮಾಡ್ಕೆಂಡು ಇಂಥ ಊರಾಗ ಫೋಟೋ ಹಾಕಿ ಇಂಥ ಊರಾಗ ಹಿಂಗೆ ಹುಡ್ಗಿ ಅದಾಳ ಅಂದ್ರೆ ಚೆನ್ನಾಗಿ ಹೋಗಿ ಹಿರಿಯರು ಒಂದು ಇಬ್ಬರು ಮೂವರು ನಾಲ್ವರು ಐದು ಜನ ಒಂಬತ್ತು ಜನ ಹೋಗಿ ಹುಡ್ಗಿನ ನೋಡಿಕೊಂಡು ನಮಗ್ಯಾಗೆ ಒಪ್ಪಿಗೆ ಆತಂದ್ರು ಚೆನ್ನಾಗಿ ಮನೆಗ್ ಬಂದು ನನ್ನ ಮಗುಗಾಗ್ಲಿ ಮಗಳಿಗಾಗ್ಲಿ ಏ ಹುಡುಗಿ ಹಿಂಗಿದಾಳಪ್ಪ ಸುಪ್ಪರ್ ಅದಾಳ ನಿನಗ್ ನಮಿಗಂತು ಇಷ್ಟ ಆಗ್ಯಾಳ ನಿನಗ್ ಇಷ್ಟ ಐತೋ ಇಲ್ಲೋ ಹೋಗಿ ಮಗನ ಕೇಳ್ಕೆಂಡು ಹೋಗಿ ಕೇಳಿಸ್ಕೊಂಬರ್ಯಮ್ಮ ಎಂಥಾ ದಿನ ಚೆನ್ನಾಗ್ ಐತಿ ದಿಸ ಎಂತ ದಿನ ಇಲ್ಲ ಚೆನ್ನಾಗ್ ಇಂಥ ದಿನ ಚೆನ್ನಾಗ್ ಐತಿ ದಿಸಾ ಅಂದ್ರೆ ಅಂಥ ದಿನ ಹೋಗಿ ಕೇಳ್ಕೆಂಡು ಹಿರಿಯರ್ನ ಎಲ್ರುನು ಮತ್ತು ಮುಖ್ಯಸ್ಥರು ಮನೆ ಮುಖ್ಯಸ್ಥರು ಮತ್ತು ಸಂಬಂಧಿಕ್ರ ಅತ್ತೆಯರು ಮಾವ್ನೋರು ಎಲ್ಲರು ಹೋಗಿ ಚೆನ್ನಾಗ್ ನೋಡ್ಕೆಂಡು ಹುಡುಗ ಹುಡುಗಿನ ಕುಂದ್ರಿಸಿ ಚೆನ್ನಾಗಿ ಹುಡುಗ ಒಪ್ಪಿಗೆ ಆದನಾ ನಿನಗೆ ಹುಡ್ಗೀನ್ ಕೇಳ್ತೀವಿ ಹುಡುಗ ಒಪ್ಪಿಗೆ ಆದನಾ ನಿನಗೆ ಇಲ್ಲ ಹುಡುಗ ಹುಡುಗಿ ಚೆನ್ನಾ ಇಬ್ಬರು ಒಪ್ಪಿಗೆಂಡು ಅವ್ರು ಎಲ್ಲರು ನಮ್ಮಅಪ್ಪ ನಮಮ್ಮನ ಇಷ್ಟ ನಮ್ಮಅತ್ತೆ ನಮ್ಮ ಮಾವನ ಇಷ್ಟ ನಮಮ್ಮ ನಮಮ್ಮನ ಇಷ್ಟನೆ ನನ್ನಿಷ್ಟ ಅಂತ ಅಂದ್ರೆ ನಿನಗೆ ಚೆನ್ನಾಗ್ ಬಾಯಿ ತುಂಬ ಹೇಳ್ಬುಡು ಚೆನ್ನಾಗ್ ಇಷ್ಟ ಐತೋ ಇಲ್ಲ ಎಲ್ಲರು ಹಿರಿಯರ್ ಅವ್ರು ಮುಖ್ಯಸ್ಥರು ಅವ್ರು ಹಿರಿಯರು ಎಲ್ಲರು ಕುಂತ್ಕಂಡು ಚೆನ್ನಾಗ್ ಐತೆ ಅಂದರು ನೀವು ಇಂಥ ದಿನ ಬರ್ರಿ ಹಿಂಗೆ ಸಿಹಿ ಊಟ ಉಂಡರು ಹೋಗಿ ಚೆನ್ನಾಗ್ ಮಾತ್ಯಾಡ್ಕೆಂಡು ಬಂದು ಹೂವುನ್ ನೆಟ್ಗಂಡ್ ನಮ್ಮ ಮೇಲೆ ನಮ್ಮಂಗ ನಾವು ಎಲ್ಲಾರು ಸಂಪ್ರದಾಯದ ಪ್ರಕಾರ ಇಷ್ಟ ಮಾತಾಡ್ಕೆಂಡು ಕುಂತ್ಗಂಡು ಎಲ್ಲ ಬಂದು ಮತ್ತು ಇಂಥ ದಿಸ ಬರ್ರಿ ನೀವು ನಮ್ಮಮನೆ ಸಿಹಿ ಊಟ ಉಂಡು ನೀವೆಷ್ಟು ತೊಲಿ ಬಂಗಾರ ಹಾಕ್ತ್ರು ನೀವೆಷ್ಟು ತೊಲಿ ಬೆಳ್ಳಿ ಹಾಕ್ತ್ರು ನಿಮ್ಮ ಹುಡುಗ ಒಪ್ಪಿಗೆ ಆಗ್ಯಾನ ನಿಮಗ್ ಹುಡ್ಗಿ ಒಪ್ಪಿಗೆ ಆಗ್ಯಾಳ ನಾವಿಂಥ ದಿನಕ್ಕೆ ಹಿಂಗೆ ಮದುವಿ ಇಟ್ಕೊಂತೀವಿ ನಾವು ಹಿಂಗೆಲ್ಲ ಸಂಪ್ರದಾಯ ಮಾಡ್ತೀವಿ ಸೀರೆ ಎಲ್ಲ ಸಂಪ್ರದಾಯ ಹೋಳ್ಗಿ ಊಟ ಉಂಡೋದ ಮೇಲೆ ನಾವು ಹೂವು ಕಾಯಿ ಹಣ್ಣು ಎಲ್ಲ ತಗೊನ್ಬಂದು ತಾಯಿ ತಂದೆನ ಕುಂದರಿಸಿ ಹಸ್ರ ಬಳೆ ಇಲ್ಲ ಚೈನು ಕ ಎಂಗೇಜು ಹಾಕಿ ಚೆನ್ನಾಗಿ ಅರ್ಶಿಣ ಸೀರೆ ಪೂಜೆ ಎಲ್ಲ ಮಾಡ್ಕೆಂಡು ಸಕ್ಕರೆ ಇಳೆವು ಅಂತ ಅಂದು ಹಂಚ್ಕೆಂಡು ಹಿರಿಯರ್ಗೆಲ್ಲ ಸಕ್ಕರೆ ಇಳೆವು ಎಲೆ ಅಡಕೆ ತಂದು ಎಲ್ಲ ಸಕ್ರೆ ಇಳೆವು ಹಂಚಿ ಅವರಿಗೆ ಚೆನ್ನಾಗ್ ವಾತಾವರ್ಣಕ್ಕ ಎಲ್ಲದಕ್ಕೂ ಚೆನ್ನಾಗ್ ಐತೆ ಅಂತಂದರೆ ನಾವು ಸಕ್ರೆ ಇಳೆವು ಮಾಡ್ಕೇಂಡು ಬಂದ್ಬುಡ್ತಿವಿ ಅವರು ಬಂದಮೇಲೆ ನಾವು ಹೋಗಿ ಅವ್ರು ಅವ್ರ ಕಡೆಲ್ ಯಾರು ಎಲ್ಲರು ಬಂದು ಮದುವೆ ಮಿತಿ ಎಂದೈತಿ ನಾವೆಲ್ಲರು ಕುಟುಂಬ ಸೇರ್ಕೆಂಡು ಇಂಥ ದಿವಸ ಬರ್ರೀ ಬಟ್ಟೆ ಕೊಳ್ಳಾಕ ನೀವು ಹಿಂಗೆಲ್ಲ ಬಟ್ಟೆ ಕೊಳ್ಳಾಕ್ ಬಂದು ನಾವೆಲ್ಲ ಇದು ನಿಮಗ್ ಮದ್ವೆ ಸೀರೆ ಎಷ್ಟು ರೇಟಿಂದು ಬೇಕು ಎಷ್ಟು ಚೆನ್ನಾಗಿರೋದ್ ಬೇಕು ಆರಿಸ್ಕೇರಿ ನೀವು ನಾವು ನಮಗೆ ಮದುಮಗ ಇಷ್ಟು ರೇಟಿಂದು ಬೇಕು ಇಷ್ಟು ಚೆನ್ನಾ ಸೀರೆ ಬೇಕು ಎಲ್ಲ ನಾವು ಆರಿಸ್ಕೊಂಡು ಎಲ್ಲರಿಗೆ ತಾಯಿ ಸೀರೆ ಅಕ್ಕ ತಂಗಿಯರಿಗೆಲ್ಲ ಉಡ್ಸೋಕ್ ಸೀರೆ ಆರಿಸ್ಕೊಂಡು ಚೆನ್ನಾಗಿ ಎಲ್ಲಾರನ್ನು ಮುಗ್ಸ್ಕೆಂಡು ಊಟ ಮಾಡ್ಸ್ಕೆಂಡು ಅವ್ರಿಗೆ ಟಿಫನ್ ಮಾಡ್ಸ್ಕೆಂಡು ಎಲ್ಲರನ್ನು ಕರ್ಕಂಡು ಅವ್ರ ಮನೆಗ್ ಅವ್ರನ್ನು ಕಳಿಸ್ತೀವಿ ನಮ್ಮನೆಗ್ ನಾವು ಬರ್ತೀವಿ ಅವಾಗ ನಾವಿಲ್ಲಿ ಲಗ್ನದ ಅಕ್ಕಿ ಅಂತ ಅಂದು ಅಳ್ಕಂಡು ಎಲ್ಲ ಚೆನ್ನಾಗಿ ಎಲ್ಲಾರನ್ನು ಅಣ್ಣ ತಮ್ಮಗಳು ಅಕ್ಕ ತಂಗಿರ್ನು ಅತ್ತೆರನ್ನು ಮಾವ್ನೋರ್ನು ಎಲ್ಲರನ್ನು ಕುಂದ್ರಿಸಿ ಶಾಸ್ತ್ರ ಹಂದ್ರಾಕಿ ಎಲ್ಲ ಚೆನ್ನಾಗ್ ಝೀರೋ ಬಲ್ಪ್ ಹಾಕಿಸಿ ಹಂದ್ರಾಕಿ ಎಲ್ಲಾರನ್ನು ಕುಂದ್ರಿಸಿ ಸೇರು ಪೂಜೆ ಮಾಡಿ ಒಳಕಲ್ಲು ಪೂಜೆ ಮಾಡಿ ಮತ್ತೇನವ್ವಾ ಐರಣಿ ತಂದು ಎಲ್ಲ ತಂದು ಪೂಜೆ ಮಾಡಿ ಹೋಗಿ ಲಗ್ನ ಕಟ್ಟಿಸ್ಕೊಂಡ್ ಬರ್ತೀವಿ ಲಗ್ನ ಕಟ್ಟಿಸ್ಕೊಂದ್ ಬಂದು ಎಲ್ಲರಿಗೆ ಕುಂದ್ರಿಸಿ ಕಂಕಣ ಕಟ್ಟಿ ವಿಭೂತಿ ಹಚ್ಚಿ ಕುಂಕುಮ ಹಚ್ಚಿ ಹೋಗಿ ಅಕ್ಯಾಳಿಸ್ತೀವ ಐದು ಮಂದಿ ಕೂಡೆ ಚೆನ್ನಾಗಿ ಐದೈದು ಸೇ ಒನ್ನೊಂದು ಸೇರು ಐದೈದು ಸೇರು ಐದೈದು ಸೇರು ಐದು ಮಂದಿ ಕುಟ್ಯಗ ಅಕ್ಯಾಳ್ಸಿ ಲಗ್ನ ಚಿಲಕ್ಕೆ ಹಾಕ್ತೀವಿ ಕರೆಮೊಣಿ ಪೋಣ್ಸಿ ಕರೆಮಣಿ ಶಾಸ್ತ್ರ ಮಾಡ್ತೀವಿ ಅಲ್ಲೋಗಿ ಹುಡುಗೀಗ್ ಲಗ್ನದ ಅಕ್ಕಿ ತಂದು ಐದು ಮಂದಿ ಹೋಗ್ತೀವಿ ಹೋಗಿ ಅಲ್ಲಿ ಕುಂದರ್ಸಿ ಆಕಿಗೆ ತಾಯಿ ತಾಯಿ ತಾಯಿಗೆ ಆ ಹುಡಿಗ್ಗೆ ಉಡಿ ತುಂಬಿ ಮತ್ತು ಶಾಸ್ತ್ರ ಪ್ರಕಾರ ನಮ್ದು ಶಾಸ್ತ್ರ ಅಂದ್ರೆ ಅರ್ಶಿಣ ಕುಂಕುಮ ಹಚ್ಚಿ ಆಕೆಗೆ ಚೈನ ಹಸ್ರ ಸೀರೆ ಎಲ್ಲ ತಗಂಡು ಹೋಗಿರ್ತೀವಿ ಆಕೆಗ್ ಕೊಟ್ಟು ಅರ್ಶಿಣ ಹಚ್ಚಿ ಮದುಮಗಳನ್ನು ಮಾಡಿ ಎಲ್ಲ ಕರೆಮಣಿ ಕಟ್ತಾರ ಮಾವ್ನಾರ್ಲಿದ್ದ ಮಾವ್ನಾರ್ಲಿದ್ದ ಕರೆಮಣಿ ಕಟ್ಟಿ ಸಂಪ್ರದಾಯ ಪ್ರಕಾರ ಅಲ್ಲೇ ಅಕ್ಕಿ ಕಾಳು ಹಾಕಿ ಮನೆಗ್ ಬರ್ತೀವಿ ನಾವಿಲ್ಲಿ ಬಂದು ನಾವು ತಿರ್ಗ ದಿನ ಬಂದು ಇಲ್ಲಿ ಏನಾರ ಈ ಥರದ್ದು ಏನಾ ಅದು ತರೋದು ಇದ ತರೋದು ಚೆನ್ನಾಗ್ ಇರ್ತತಿ ಮತ್ತು ಅವರು ಆವತ್ತು ಸಾಯಂಕಾಲ ಮದುಮಕ್ಕಳು ಬರ್ತಾರೆ ಮದುಮಕ್ಕಳು ಬಂದಮೇಲೆ ನಾವು ಅವ್ರಿಗೆ ಎಲ್ಲರಿಗು ಊಟ ಉಪಚಾರ ಚೆನ್ನಾಗ್ ನೋಡ್ಕೆಂಡು ಅವ್ರಿಗೆ ತಾಳಿ ಕಟ್ಟೋರಿಗೆ ಅದು ಇದು ಮಾಡ್ಕೆಂಡು ಚೆನ್ನಾಗಿ ಇದು ಸುರಿಗೆ ನೀರು ತಂದು ಸುರಿಗೆ ಸುತ್ತಿ ಅವ್ರಿಗೆಲ್ಲರನ್ನ ಅವ್ರನ್ನ ಮದುಮಕ್ಳು ಕರ್ಕೊ ಫಸ್ಟ್ ಮದುಮಗಂಗೆ ನೀರು ಹಾಕಿ ಆಮೇಲೆ ಮದು ಮಗಳಿಗ್ ನೀರು ಹಾಕಿ ಅವರೆಲ್ಲರಿಗು ಮುಗಿತಂದರು ದಾರೆತ್ತಿ ಆಂಜನೇಯನ ದೇವಸ್ಥಾನಕ್ಕಾ ಬಸವನನ್ನು ಪೂಜೆ ಮಾಡಿಸ್ತಾರ ಬಸವನನ್ನು ಪೂಜೆ ಮಾಡ್ಸಿದ ಗಟಿ ಅಲ್ಲಿದ್ದ ಬರೋದ್ರಾಗೆ ಇಕಿ ಸುರಗಿ ನೀರು ಹಾಕಿ ರೆಡಿ ಮಾಡಿರ್ತಾರೆ ತಾಳಿ ಕಟ್ಟೊಕು ಹಂಗೆ ರೆಡಿ ಮಾಡಿ ಗಡನ ತಾಳಿ ಕಟ್ಗೆಂಡು ಹೋಗಿ ಆಕಿಗೆ ತಾಳಿ ಅಕ್ಷತೆ ಮುಗಿಸಿ ಚಂದ್ರನ ಪೂಜೆ ಮಾಡಿಸಿ ಚಂದ್ರನ ಪೂಜೆ ಮಾಡ್ಸಿದ ಮೇಲೆ ಅವರಿಗೆಲ್ಲಾ ಬಂದಿರೋ ಬೀಗಸ್ತಾನ್ದರಿಗೆ ಎಲ್ಲರಿಗೆ ಊಟ ಕೊಟ್ಟು ಪಂಕ್ಷನ್ ಅಷ್ಟೊತ್ತಿಗೆ ಇವ್ರು ಮದುಮಕ್ಕಳ ರೆಡಿ ಮಾಡ್ಯದು ಸ್ಟೇಜಿನ್ ಮೇಲೆ ಸ್ಟೇಜಿನ್ ಮೇಲೆ ಫೋಟೋ ಇಳ್ಸ್ಕಳದು ಅದೂ ಮಾಡೊದು ಇದು ಮಾಡೊದು ಎಲ್ಲ ಅವರು ಅವ್ರ ಬೀಗರು ಅವ್ರ ರಿಲೇಷನ್ನು ಎಲ್ಲರು ಅದು ಗಿಪ್ಟ್ ಮಾಡೊದು ಈ ಗಿಪ್ಟ್ ಮಾಡೊದು ಅದೆಲ್ಲ ಇರ್ತಾತಿ ಕಾರ್ಯಕ್ರಮ ಅದೆಲ್ಲ ಕಾರ್ಯಕ್ರಮ ಮುಗಿಸ್ಕೆಂಡಿಂದೆ ನಾವು ಹೋಗಿ ಎಲ್ಲರಿಗೆ ಹೇಳ್ಬೋದು